ನಮ್ಮ ಜೀವನೋಪಾಯ ವಿದ್ಯುತ್ ಮೇಲೆಯೇ ಅವಲಂಬಿಸಿರೋದು ಹಂಡ್ರೆಡ್ಕ್ಕೆ ಹಂಡ್ರೆಡ ಪರ್ಸೆಂಟ್ ಅಂತಲೇ ಹೇಳ್ಬೋದು ವಿದ್ಯುತ್ ಮೇಲೆ ಅವಲಂಬಿಸಿರ್ಬೋದು ವಿದ್ಯುತ್ ಇಲ್ಲಪ್ಪ ಅಂದರೆ ನಮ್ಗೆ ತುಂಬ ಪರಿಣಾಮ ಬರುತ್ತೆ ಏನು ಪರಿಣಾಮ ಬೀಳ್ಬೋದು ಅಂದರೆ ನಾನು ಪರ್ಸನಲ್ ಆಗಿ ಹೇಳ್ಬೋದು ಅಂದರೆ ನನಗೆ ಓದಕ್ಕೆ ಇಷ್ಟ ಆಗೋಲ್ಲ ಕೆಲಸ ಮಾಡಕ್ಕೆ ಇಷ್ಟ ಆಗೋಲ್ಲ ಒಂದು ಕಡೆ ಬೇರೆ ಕಡೆ ಓಡಾಡೋಕ್ಕೂ ಇಷ್ಟ ಆಗೋಲ್ಲ ಇನ್ನು ಫ್ಯಾಮಿಲಿಗೆ ಬಂದರೆ ನೀರು ಕುಡ್ಯೋಕ್ಕೆ ನೀರು ತರಕ್ಕೆ ಮನೆಲ್ಲಿ ನೀರಿನ ಪ್ರಾಬ್ಲೆಮ್ ಇರುತ್ತೆ ಮತ್ತು ಈವನ್ ಕೆಲಸ ಅದು ಇದು ಅಂತ ಅವರಿಗೂ ಮಾಡಕ್ಕೆ ಇಷ್ಟ ಆಗೋಲ್ಲ ಹಳ್ಳಿಗಳ ಸೈಡು ಹೊಲ ಗದ್ದೆಗಳಿಗೆ ನೀರು ಕಟ್ಟೋಕ್ಕಾಗಲ್ಲ ನನಗೆ ಬಂತು ಅಂದರೆ ನಾನು ಅಂತೂ ಓದ್ಕೊಳಕ್ಕೆ ಮೂಡಿಲ್ಲ ಆವಾಗ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೆ ಟೈಮ್ ತುಂಬಾ ವ್ಯರ್ಥ ಆಗುತ್ತೆ ಅಂದರೆ ನನ್ನ ಪರ್ಸ್ನಲ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಟೈಮಿಗೆ ಟೈಮು ಕನ್ಸ್ಯೂಮ್ ಆಗ್ತದೆ ಮತ್ತು ವಿದ್ಯುತ್ತಿಂದ ಭಾಳ ಪರಿಣಾಮ ಬೀಳುತ್ತೆ ಆವಾಗಿನ ಕಾಲ್ದಲ್ಲಿ ವಿದ್ಯುತ್ತು ಇಲ್ಲ ಅಂದರೆ ಅವರು ಭಾಳ ಚೆನ್ನಾಗಿ ಜೀವನ ಮಾಡ್ತಿದ್ದರು ಆದರೆ ಇವಾಗಿನ ಕಾಲದಲ್ಲಿ ವಿದ್ಯುತ್ ಇಲ್ಲ ಅಂದರೆ ಜೀವನಾನೆ ಇಲ್ಲ ಅನ್ನು ಇಲ್ಲ ಅನ್ನೋ ರೀತಿಲ್ಲಿ ನಾವು ವಿದ್ಯುತ್ ಮೇಲೆ ತುಂಬಾ ಅವಲಂಬಿತವಾಗಿದ್ದೇವೆ ವಿದ್ಯುತ್ ಇಲ್ಲ ಅಂತಾನು ಕೆಲಸ ಮಾಡದೇ ಇರೋಕ್ಕಾಗಲ್ಲ ತಾತ್ಕಾಲಿಕವಾಗಿ ಬೇರೆನೋ ಬಳಸಿಕೊಂಡು ಸ್ವಲ್ಪನಾದರೂ ಕೆಲಸ ಮಾಡ್ತೀವಿ ಇಲ್ಲ ಅಂದರೆ ಬ್ಯಾಟ್ರಿ ಆಗಿರ್ಬೋದು ಕ್ಯಾಂಡಲ್ಸ್ ಆಗಿರ್ಬೋದು ಯು ಪಿ ಯಸ್ ಸೋಲಾರ್ ಆದರೆ ಹಳ್ಳಿಗಳಲ್ಲಿ ಜಾಸ್ತಿ ಸೋಲಾರ್ ಪಿ ಯಸ್ ಬಳ್ಸೋದು ಕಡಿಮೆ ಕ್ಯಾಂಡಲ್ಸ್ ಬುಡ್ಡಿದೀಪ ಈ ಬ್ಯಾಟ್ರಿ ಅನ್ನೋನ ಬಳಸ್ಕೊಂಡು ತಮ್ಮ ದಿನ ದಿನನಿತ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆದರೆ ನನಗೆ ಇವನ್ನೆಲ್ಲ ಬಳಸಿಕೊಂಡು ನಾನು ಕೆಲಸ ಮಾಡೋಲ್ಲ ಮತ್ತು ಏನಪ್ಪ ಇವನ್ನ ಬಿಟ್ಟು ಬೇರೆ ಪರಿಹಾರಕ್ಕೆ ಇವೆ ಅವಾಗಿನ ಕಾಲದಲ್ಲಿ ಯಾವಾಗ್ಲೂ ದೀಪ ಹಚ್ಕಂಡು ಇಡೀ ಜೀವನ ಸಾಗಿಸಿದರಂತೆ ಆದರೆ ನಾವು ವಿದ್ಯುತ್ ಇಲ್ಲ ಅಂದರೆ ಜೀವನಾನೆ ಸಾಗಿಸಲ್ಲ ಆ ಬುಡ್ಡಿದೀಪ ಹಚ್ಕಂಡು ಅದರ ಸುತ್ತ ಕೂತ್ಕಂಡಿರ್ತಿವೆ ಹೊರ್ತು ಬೇರೆದ್ದೇನೂ ಕೆಲಸ ಮಾಡೋಲ್ಲ ವಿದ್ಯುತ್ ಇಲ್ಲ ಅಂದರೆ ವೃದ್ದಿಗೆ ಭಾಳ ಭಾಳ ಪರಿಣಾಮ ಅಂದರೆ ಭಾಳ ಪರಿಣಾಮ ಬೀಳುತ್ತೆ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಕ್ಕಾಗಲ್ಲ ಒಬ್ರು ಯಾರಾದರೂ ಇರಲೇಬೇಕು ಅವ್ರ್ನ ಕರ್ಕೊಂಡೋಗೊಕ್ಕೆ ಬೇರೆಯವ್ರ್ಗೂ ಕೆಲಸ ಇರುತ್ತೆ ಅವ್ರನ್ನ ಕರ್ಕೊಂಡು ಅಡ್ಡಾಡಕ್ಕೆ ಆಗಲಿ ಟೈಮ್ ವೇಸ್ಟ್ ಆಯಿತಾ ಹಿಂಗೆ ಬೇರೆ ಬೇರೆದ್ಮೇಲೆ ಪರಿಣಾಮ ವಿದ್ಯುತ್ತನ್ನದು ತುಂಬಾ ಪರಿಣಾಮ ಬೀಳುತ್ತಂತಲೇ ಹೇಳ್ಬೋದು ನನಗೆ ವಿದ್ಯುತ್ ಇಲ್ಲ ಅಂದರೆ ನಾನು ಕೆಲಸನೆ ಮಾಡಲಪ್ಪ ಇದನ್ನ ಮಾತ್ರ ಚೆನ್ನಾಗೆ ಹೇಳ್ಬೋದು